ಪ್ರತಿ ಒಬ್ಬ ವ್ಯಕ್ತಿ ಜೀವನದಲ್ಲೂ ಅವನು ಎಜುಕೇಶನ್ ಸ್ಟಡೀಸ್ ಮುಗ್ಸಿದ ಮೇಲೆ ನಂತ್ರದ್ದು ಸ್ಟೆಪ್ಪೇ ಉದ್ಯೋಗ ಜೀವನ ಅಂದರೆ ಅವ್ನು ಜಾಬ್ ಮಾಡೋದು ಅವ್ನು ಯಾವುದೆ ಫೀಲ್ಡಡಲ್ಲಿ ಇರಲಿ ಅವನು ದುಡ್ಡು ಮಾಡಬೇಕಂದ್ರೆ ಒಂದು ಒಳ್ಳೆ ಸ್ಥಾನ ತಗೊಂಡು ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಯ್ನ್ ಆಗೋದು ಅವ್ನು ಉದ್ಯೋಗನ ನಿರ್ವಹಿಸ್ಕೊಂಡು ಹೋಗೊದು ಆ ಉದ್ಯೋಗದಲ್ಲಿ ತುಂಬ ಕಷ್ಟಕರವಾದಂತ ಸನ್ನಿವೇಶಗಳನ್ನು ಬರುತ್ತೆ ನಾನು ಒಪ್ಕೊಳ್ತೀನಿ ಆದರೆ ಅದ್ನ ಎಲ್ಲದನ್ನು ಫೇಸ್ ಮಾಡಲೆಬೇಕು ನಾವು ನಮ್ಮ ಜೀವನ ಸಾಗಿಸ್ಬೇಕು ಅಂದರೆ ದುಡ್ಡು ಮಾಡಲೆಬೇಕು ಸೊ ಆ ದುಡ್ಡು ಮಾಡೋಕೆ ತುಂಬ ಶ್ರಮ ಪಡಲೆಬೇಕು ಅವರು ಎಂತ ಕಷ್ಟಕರ ಸಿಚುವೇಶನ್ ಕೊಟ್ಟರು ವೀ ಹ್ಯಾವ್ ಟು ಫೇಸ್ ದ್ಯಾಟ್ ಸೋ ಈ ಉದ್ಯೋಗ ಜೀವನ ನಾವು ಅಂದ್ಕೊಂಡಂಗೆ ಸುಲಭ ಅಲ್ಲ ಈ ಸ್ಟೂಡೆಂಟ್ ಲೈಫಿಂದ ಅದಿಕ್ಕೆ ಬಂದೋರಿಗೆ ತುಂಬ ಕಷ್ಟ ಆಗುತ್ತೆ ಶುರುನಲ್ಲಿ ನಮಿಗೆ ಅನ್ಸಿದನ್ನು ನಾವು ಹೇಳೋಕ್ಕಾಗಲ್ಲ ಬಿಗಿನಿಂಗಲ್ಲಿ ನರ್ವಸ್ ಆಗ್ತೀವಿ ಒಂದು ಹೊಸ ಕಂಪ್ನಿಗೆ ಜಾಯ್ನ್ ಆದಾಗ ನಾವು ತುಂಬ ಬೇಗ ಅಲ್ಲಿದ್ದು ಎಲ್ಲದನ್ನು ಕಲಿತೀವಿ ಅಂತ ಹೇಳಲ್ಲ ಅಥವಾ ಲೇಟ್ ಆಗು ಅಂತ ಹೇಳಲ್ಲ ಆದರೆ ನಮ್ಮ ಅನಿಸಿಕೆಯನ್ನು ಹೇಳಕ್ಕೆ ತುಂಬ ನರ್ವಸ್ ಆಗ್ತೀವಿ ನಮ್ಮ ತಲೇಲಿ ಏನಿದೆ ಏನು ಓಡ್ತದೆ ಅದನ್ನ ನಮ್ಮ ಒಪಿನಿಯನ್ ಕೊಡೋಕ್ಕೆ ಒಂದು ಎರಡು ಕ್ಷಣ ಯೋಚನೆ ಮಾಡ್ತೀವಿ ಯಾಕೆಂದ್ರೆ ಹೊಸ ಕಂಪ್ನಿ ಹೊಸ ಜನಗಳು ಅವ್ರ ಮಧ್ಯ ಸಂಘರ್ಷಣೆ ನಾವು ನಮ್ಮ ಮಾತುಕತೆ ಅದೆಲ್ಲ ತುಂಬ ಶುರುನಲ್ಲಿ ಕಷ್ಟ ಆಗುತ್ತೆ ಬಟ್ ಹೋಗ್ತ ಹೋಗ್ತಾ ವರ್ಕ್ ಮಾಡಿದಂಗೆ ಅವ್ರ ಜೊತೆ ಬೇರೆತಾಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ ನಮ್ಮ ಟೀಮ್ಮೇಟ್ಸ್ ಆಗಲಿ ನಮ್ಮ ಆಫೀಸ್ ಮ್ಯಾನೇಜ್ ಮೆ ಮ್ಯಾನೇಜರು ನಮ್ದು ಏನು ಥೀಮ್ ಇದೆ ನಾನು ಏನು ವರ್ಕ್ ಮಾಡಬೇಕು ನನ್ನಲ್ಲಿ ಏನೇನು ತಪ್ಪುಗಳಿದೆ ಏನು ಕಷ್ಟ ಆಗ್ತಿದೆ ಎಲ್ಲದು ಗೊತ್ತಾಗುತ್ತೆ ಎಲ್ಲದು ಗೊತ್ತಾಗುತ್ತೆ ಹೀಗೆ ನಾವು ಈ ಥರ ಕಷ್ಟಕರ ಸನ್ನಿವೇಶ ಅಂದರೆ ನಮ್ಮ ತಪ್ಗಳನ್ನ ನಾವು ತಿದ್ಕೊಳ್ಳೋದು ಅಂದರೆ ಇವಾಗೇನೋ ಒಂದು ಕೆಲಸ ನಾವು ಮಾಡಿರ್ತೀವಿ ಅವ್ರು ಬಂದು ಸೀನಿಯರ್ಸ್ ಅಥವಾ ನಮ್ಮ ಮ್ಯಾನೇಜರ್ ಬಂದು ಇದು ಹೀಗಲ್ಲ ಹಿಂಗೆ ಅಂತ ಹೇಳಿದಾಗ ಅದು ತುಂಬ ನಮ್ಗೆ ಈ ಕಡೆ ಮಾಡೋಕ್ಕು ಆಗಲ್ಲ ನಾವು ಮಾಡಿರೊದು ತಪ್ಪೇನೊ ಅಂತ ಅನಿಸೋದು ನಿಜ ಆದರೆ ನಾವು ಅದ್ನ ಫೇಸ್ ಮಾಡಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ಕಷ್ಟಕರ ಸನ್ನಿವೇಶ ಬರುತ್ತೆ ಅಂತ ಆ ಜಾಬ್ ಕ್ವಿಟ್ ಮಾಡೊದಾಗಲಿ ನಂಗೆ ಯಾಕೋ ಆಗ್ತಿಲ್ಲಪ್ಪ ಅಂತ ಬಿಡೋದಾಗಲಿ ಹಂಗೆ ಮಾಡೋದು ನನ್ಗೇನೋ ಫೇರ್ ಅಂತ ಅನಿಸಲ್ಲ ನಾವು ಅದನ್ನ ಎದುರಿಸ್ಲೆ ಬೇಕು ಯಾವುದೆ ಒಂದು ಫೀಲ್ಡಿಗೆ ಹೋಗಿ ಹೋದ್ರೂ ನಾವು ಎಜ್ಜಸ್ಟ್ ಆಗಲೆ ಬೇಕಲ್ಲವಾ ಅಲ್ಲಿ ಇರುವಂತ ಒಂದು ರೂಲ್ಸ್ಗಳನ್ನಾಗ್ಲಿ ಅಥವಾ ಅಲ್ಲಿರುವಂತ ಜನ್ರ ಜೊತೆ ಬೆರಿಲೆ ಬೇಕಲ್ಲವಾ ಅದ್ನ ಫಾಲೋ ಮಾಡಲೆಬೇಕು ಸೊ ಆಗ ಮಾತ್ರ ನಾವು ಒಂದು ಸ್ಥಾನಕ್ಕೆ ಬರೊದಾಗಲಿ ನಮ್ಗೊಂದು ಪ್ರಮೋಷನ್ ಸಿಗೋದಾಗ್ಲಿ ನಮ್ಮದೆ ಆದಂತ ಒಂದು ಐಡೆಂಟಿಫಿಕೇಶನ್ ಸಿಗೋದಾಗ್ಲಿ ಆಗುತ್ತೆ ಸೊ ಅಂತ ಕಷ್ಟಕರವಾದ ಸನ್ನಿವೇಶ ಎಲ್ಲ ಬಂದರೆ ನಿಲ್ಲಿಸ್ಬಾರ್ದು ನಾವು ಅದನ್ನ ಫೇಸ್ ಮಾಡಬೇಕು ಅಂತ ಹೇಳಕೆ ಇಷ್ಟಪಡ್ತೀನಿ